ನನಗೆ ಓದುವುದು ಒಂದು ಅಭ್ಯಾಸ ಹಾಗೇ ನನಗೆ ಓದೋದು ಅಂದರೆ ತುಂಬ ಇಷ್ಟ ನನಗೆ ನಾನು ತುಂಬ ಬುಕ್ಸ್ ಓದಿದ್ದೀನಿ ಅದರಲ್ಲೂ ಅಮೆರಿಕದವರಾದ ಸಿಡ್ನಿ ಶೆಲ್ಡನ್ ಅಂತ ಒಬ್ಬರು ಇವರು ಬರಹಗಾರರು ಬರ್ತಾರೆ ಅವರು ತುಂಬ ಕ್ರೈಮ್ ಥ್ರಿಲ್ಲರ್ ಈ ಥರ ಬುಕ್ಸ್ನ ತುಂಬ ಬರೀತಾರೆ ಅಂದರೆ ಪ್ರಪಂಚದ ಇನ್ನೊಂದು ಮುಖ ಹೇಗಿರುತ್ತೆ ಒಬ್ಬ ಮನುಷ್ಯನ ಭಾವನೆಗಳು ಹೇಗಿರುತ್ತೆ ಹೇಗೆ ಚೇಂಜ್ ಆಗುತ್ತೆ ಸಂದರ್ಭಕ್ಕೆ ತಕ್ಕಂತೆ ಅಂತ ಅವರು ಸುಮಾರು ಬುಕ್ ಬರೆದಿದ್ದಾರೆ ಅದರಲ್ಲಿ ಕೆಲವೊಂದು ದಿ ಅದರ್ ಸೈಡ್ ಆಫ್ ಮಿಡ್ನೈಟ್ ಹಾಗೆ ಸುಮಾರು ಬರೆದಿದ್ದಾರೆ ಅವರು ಬರೆಯೋ ರೀತಿ ನನಗೆ ತುಂಬ ಇಷ್ಟ ಅಂದರೆ ಪ್ರಾರಂಭದಿಂದ ಹಿಡಿದು ಕೊನೆಯವರ್ಗೂ ಒಂದು ನಿಗೂಢತೆ ಇಟ್ಟಿರ್ತಾರೆ ನೋವೆಲಲ್ಲಿ ಲೈಕ್ ಪ್ರತಿ ಪುಟಗಳನ್ನು ತೆಗೀಬೇಕಾದರೆ ಎಲ್ಲ ನಮಗೆ ಅನ್ನಿಸ್ತಾ ಇರುತ್ತೆ ನೆಕ್ಸ್ಟ್ ಏನಿರ್ಬೋದು ಓ ಈವಾಗ ಗೊತ್ತಾಗುತ್ತೆ ಕಳ್ಳರು ಯಾರಂತ ಈವಾಗ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಕೊನೆಲಿ ನೋಡಿದರೆ ಅದು ಬೇರೆಯೇ ಇರುತ್ತೆ ಟ್ವಿಸ್ಟು ಸೊ ನನಗೆ ಅವ್ರ ನೋವೆಲ್ಲ ತುಂಬನೇ ಇಷ್ಟ ಹಾಗೂ ನನಗೆ ಹೊರಗಡೆನೇ ಹೋಗಿ ಕಲಿಬೇಕು ಅಂತ ಇಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ರೀತಿ ಬುಕ್ಕಲ್ಲೂ ಕೆಲವೊಬ್ಬರು ಅವ್ರು ಎಕ್ಸ್ಪೀರಿಯನ್ಸ್ ಬರ್ದು ಅವರು ಏನೇನು ನೋಡಿರ್ತಾರೆ ಆಕ್ಚುಯಲಿ ಆ ಬರಹಗಾರರು ರಿಟೈರ್ಡ್ ಆರ್ಮಿ ಆಫೀಸರ್ ಅಮೆರಿಕಾದಲ್ಲಿ ಸೊ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಲೈಕ್ ಹೇಗಿರ್ತಾರೆ ಮನುಷ್ಯರು ಹೊರಗಡೆ ಹೇಗೆ ಕಾಣಿಸ್ತಾರೆ ಒಳಗಡೆ ಹೇಗಿರುತ್ತೆ ಅಥವಾ ಒಳ್ಳೆಯವರು ಯಾಕೆ ಕೆಟ್ಟವರಾಗ್ತಾರೆ ಕೆಟ್ಟವರು ಹೇಗೆ ಒಳ್ಳೆಯವರಾಗ್ತಾರೆ ಮತ್ತು ಹಾಗೂ ನನಗೆ ಅದರಲ್ಲಿ ತುಂಬ ನೋವೆಲ್ಸ್ ಇಷ್ಟ ಒಂದು ನೋವೆಲ್ ನಾನು ಎರಡೆರಡು ಸಾರಿ ಓದ್ಲಿಕ್ಕೆ ಇಷ್ಟಪಟ್ಟಿದ್ದೆ ಅದು ಹೇಗೆ ಅಂದರೆ ಮಾನಸಿಕ ಖಾಯಿಲೆ ಬಗ್ಗೆ ಇತ್ತು ಅದು ಆಕ್ಚುವಲಿ ನಮ್ಗೆ ಗೊತ್ತೇ ಇರೋಲ್ಲ ಅದರ ಹೆಸರು ಮಲ್ಟಿಪಲ್ ಪಾರ್ಟ್ ನಾಟ್ ಡಿಸಾರ್ಡರ್ ಅಂತ ಲೈಕ್ ಒಬ್ಬ ಮನುಷ್ಯನಿಗೆ ಯಾಕೆ ಅದು ಬರುತ್ತೆ ಮತ್ತೆ ಅದರಿಂದ ಏಕೆ ಮನುಷ್ಯ ಹೀಗಾಡ್ತಾನೆ ಅವನಿಗೆ ಗೊತ್ತಿರಲ್ಲ ಆ ಖಾಯಿಲೆ ಇರುತ್ತೆ ಅಂತ ಅದರಿಂದ ಏನೇ ತಪ್ಪುಗಳಾಗುತ್ತೆ ಅದಕ್ಕೆ ನಿಜವಾಗ್ಲೂ ಅದನ್ನ ನ್ಯಾಯಾಧೀಶ ಒಬ್ಬ ನ್ಯಾಯಾಧೀಶ ಆದವನು ಅಥವಾ ಒಂದು ನ್ಯಾಯಾಂಗಕ್ಕೆ ಆ ಕೇಸ್ ಹಾಕಿದ್ರೆ ಅವರು ಮಾಡಿರೋ ತಪ್ಪುಗಳನ್ನ ಅದಕ್ಕೆ ಶಿಕ್ಷೆ ಆಗುತ್ತಾ ಕೊಡಬೇಕಾ ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಗೊತ್ತಿಲ್ಲದೇ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತಾ ಅಥವಾ ಹೇಗೆ ಅಂತ ಅಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಅಂದರೆ ನಾವು ಈಗ ಏನು ಫೇಸ್ ಮಾಡ್ತಿದ್ದೀವಿ ಭಾರತ ಆ ಪ್ರಾಬ್ಲಮ್ಸ್ನ ಅಮೆರಿಕ ಒಂದು ಸಾವಿರದ ಒಂಬೈನೂರ ಎಂಬತ್ತರ ಶತಕ ದಶಕಗಳಲ್ಲೇ ಫೇಸ್ ಮಾಡಿತ್ತು ನಾವು ಅದರಿಂದ ಏನು ಕಲಿಬೇಕು ಯಾಕೆ ಆ ಖಾಯಿಲೆ ಬರುತ್ತೆ ಒಬ್ಬ ಮನುಷ್ಯನಿಗೆ ಮತ್ತೆ ಅದರಿಂದ ಅವ್ರ ಜೀವನ ಹೇಗೆ ಹಾಳಾಗುತ್ತೆ ಯಾಕೆಂದರೆ ಆ ಖಾಯಿಲೆ ಆ ಮನುಷ್ಯನಿಂದ ಮನುಷ್ಯನಿಗೆ ಬಂದಿರಲ್ಲ ಒಂದು ಚಿಕ್ಕ ವಯಸಲ್ಲಿ ಒಂದು ಮಗುನ ಹೇಗೆ ಬೆಳೆಸಬೇಕು ಅದ್ರ ಮನಸು ಎಷ್ಟು ಸೂಕ್ಷ್ಮ ಆಗಿರುತ್ತೆ ಅದನ್ನ ನಾವು ತುಂಬ ಬೇಕಾಬಿಟ್ಟಿಯಾಗಿ ಬೆಳೆಸಿದ್ರೆ ತುಂಬ ಕ್ರೂರತೆಯಿಂದ ನಡ್ಕೊಂಡ್ರೆ ಅದಕ್ಕೆ ಹೇಳ್ಕೊಳ್ಳೋಕ್ಕಾಗಲ್ಲ ಬಟ್ ಅದು ಮನಸಲ್ಲೇ ಅದಕ್ಕೆ ತುಂಬಿ ತುಂಬಿ ತುಂಬಿ ಅದು ಹೇಳ್ಕೊಳ್ಳೋಕೆ ಆಗದೇ ಆಗದೇ ಆಗದೇ ಅದು ಯಾವ ರೀತಿ ಟರ್ನ್ ಆಗುತ್ತೆ ಅಂತೆಲ್ಲ ತುಂಬ ಚೆನ್ನಾಗಿ ಬರೆದಿದ್ರು ಹಾಗೂ ನನಗೆ ಇವ್ರ ನೋವೆಲ್ಲ ತುಂಬ ಇಷ್ಟ ಆಗೋದೆಂದ್ರೆ ಪ್ರತಿ ನೋವಲ್ಲೂ ಆ ಪ್ರತಿ ಪ್ರತಿ ಒಂದು ಸಹ ಕಾದಂಬರಿ ಇವ್ರು ಬರೆಯೋದು ಸಿಡ್ನಿ ಶೆಲ್ಡನ್ ಬರೆಯೋದ್ರಲ್ಲಿ ಒಂದು ಹೆಣ್ಣು ಮುಖ್ಯವಾದ ಪಾತ್ರ ವಹಿಸಿರ್ತಾರೆ ಪಾತ್ರ ವಹಿಸಿರ್ತಾರೆ ಅದರಲ್ಲೂ ಸಹ ಒಂದು ಹೆಣ್ಣನ್ನು ಅವರು ಶಕ್ತಿಯುತವಾಗಿ ತುಂಬ ಶಕ್ತಿ ಇರೋಳ ಥರ ತುಂಬ ಅದೊಂದು ನನ್ಗೆ ಇಷ್ಟ ಆಗದೇ ಇರೋದು ಏನೆಂದ್ರೆ ಅವರು ಹೆಣ್ಮಕ್ಕಳನ್ನ ತುಂಬ ಚೆನ್ನಾಗಿ ಕಾಣೋ ರೀತಿ ವರ್ಣಿಸ್ತಾರೆ ನನ್ನ ಪ್ರಕಾರ ಒಂದು ಹೆಣ್ಣು ಹೇಗಿದ್ದರೂ ಸಹ ಚೆನ್ನಾಗೇ ಕಾಣ್ತಾರೆ ಯಾಕೆಂದರೆ ಅದು ಮನಸ್ಸಿನಿಂದ ಒಳ್ಳೆಯವರಾಗಿರಬೇಕು ಒಂದು ಮನುಷ್ಯರು ಈ ಇದರಲ್ಲಿ ನನಗೆ ಏನು ಇಷ್ಟ ಆಗುತ್ತೆ ಅಂದರೆ ಹೆಣ್ಣು ಹೆಣ್ಣು ಬಲಶಾಲಿ ಬುದ್ಧಿಶಾಲಿ ಧೈರ್ಯಶಾಲಿ ಅನ್ನೋ ರೀತಿ ಅವರು ಬಿಂಬಿಸ್ತಾರೆ ಒಂದು ಹೆಣ್ಣನ್ನ ಮತ್ತೆ ಹೇಗೆ ಒಂದು ಹೆಣ್ಣು ಎಷ್ಟು ಸಾಫ್ಟ್ ಇರ್ತಾಳೆ ಎಷ್ಟು ಮೃದುವಾಗಿರ್ತಾರೆ ಹಾಗೆ ಪ್ರಪಂಚ ಹೇಗೆ ಅವ್ರನ್ನ ಚೇಂಜ್ ಮಾಡುತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾ ಬದಲಾಗಿಸ್ತಾ ಹೋಗುತ್ತೆ ಪ್ರಪಂಚ ಅವ್ರ ಲೈಫನ್ನ ಹೇಗೆ ಬದಲಾಗ್ತಾ ಹೋಗುತ್ತೆ ಒಂದು ಗಂಡು ಎಷ್ಟು ಮುಖ್ಯ ಪಾತ್ರ ವಹಿಸ್ತಾರೆ ಹೆಣ್ಣಿನ ಲೈಫಲ್ಲಿ ಅಂತ ತುಂಬ ಚೆನ್ನಾಗಿ ಸಹ ಅವರು ಅದನ್ನು ಬರಿತಾರೆ ಮತ್ತು ಒಂದು ತಂದೆ ತಾಯಿ ಅವ್ರವ್ರ ಕರ್ತವ್ಯಗಳನ್ನ ಹೇಗೆ ನಿಭಾಯಿಸಬೇಕು ಇಲ್ಲಂದ್ರೆ ಮಕ್ಕಳ ಜೀವನ್ದಲ್ಲಿ ಹೇಗೆ ಅದು ಪರಿಣಾಮಗೊಳ್ಳುತ್ತೆ ಅದರಿಂದ ಏನೇನು ಆಗುತ್ತೆ ಸೊಸೈಟಿಗೆ ಆಸ್ ಅ ಸೊಸೈಟಿ ನಾವೊಂದು ಸಮಾಜವಾಗಿ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಆಮೇಲೆ ಈ ಥರ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಹಾಗೂ ಒಂದು ಒಂದು ಕೆಟ್ಟ ಕ್ರೂರಿ ಮತ್ತು ಕಳ್ಳ ಕಳ್ಳನೊಳಗೆಯೂ ಸಹ ಒಳ್ಳೆಯ ಮನಸಿರುತ್ತೆ ಹಾಗೂ ಒಂದು ಒಳ್ಳೆಯ ಮನುಷ್ಯ ಇಡೀ ಸಮಾಜಕ್ಕೆ ಒಳ್ಳೆಯವನ್ ಥರ ತೋರಿಸ್ಕೊಂಡಿರ್ತಾನೆ ಒಳ್ಳೆಯ ರಾಜಕಾರಣಿ ಥರ ತೋರಿಸಿಕೊಂಡಿರ್ತಾನೆ ಒಳ್ಳೆಯ ಲಾಯರು ಒಳ್ಳೆಯ ಡಾಕ್ಟ್ರ್ ಥರ ತೋರಿಸಿಕೊಂಡಿರ್ತಾನೆ ಅವರಿಂದ ಎಷ್ಟು ಮೃಗ ಇರುತ್ತೆ ಎಷ್ಟು ಕ್ರೂರತೆ ಇರುತ್ತೆ ಅವ್ರ ಮುಖ ಅವ್ರ ಒಳಗಡೆ ಇರೋ ಮೃಗ ಹೇಗಿರುತ್ತೆ ಅಂತ ತೋರಿಸ್ತಾರೆ ಮತ್ತೆ ಒಂದು ದುಡ್ಡಿಲ್ಲ ಅಂದ್ರೆ ಮನುಷ್ಯನ ಜೀವನ ಹೇಗಿರುತ್ತೆ ದುಡ್ಡಿದ್ದರೆ ಮನುಷ್ಯನ ಜೀವನ ಹೇಗಿರುತ್ತೆ ಮತ್ತು ಪ್ರಪಂಚ ಹೇಗೆ ಒಂದು ಕ್ಷಣದಲ್ಲಿ ಬದಲಾಗುತ್ತೆ ಎಲ್ಲ ಇದ್ದಾಗ ಹೇಗಿರುತ್ತೆ ಎಲ್ಲ ಇಲ್ಲದಿದ್ದಾಗ ಹೇಗಿರುತ್ತೆ ಒಂದು ಕ್ಷಣ ಮಾತ್ರದಲ್ಲಿ ಪ್ರಪಂಚ ಬದಲಾಗ್ಬೋದು ಹಾಗಾಗಿ ನಾವು ಯಾವಾಗಲೂ ಸಹ ಗಟ್ಟಿಯಾಗಿರಬೇಕು ಏನೇ ಪ್ರಾಬ್ಲಮ್ ಬಂದರೂ ಏನೇ ಸಮಸ್ಯೆ ಬಂದರೂ ಸಹಿಸ್ಕೊಳ್ಬೇಕು ಇದೇ ಜೀವನ ಅಂತ ಅವರು ತಿಳಿಸಿಕೊಡ್ತಾರೆ ಹಾಗೂ ನನಗೆ ಅವರು ಬರೆದಿರೋ ಸುಮಾರು ನೋವೆಲ್ ಇಷ್ಟ ನಾನು ಆಲ್ರೆಡಿ ಒಂದು ಎರಡು ಮೂರು ಓದಿದ್ದೀನಿ ಅದರಲ್ಲಿ ಅವರು ಒಂದು ಹೆಣ್ಣು ಹುಟ್ಟಿದಾಗಿಂದ ಸಾಯುವರೆಗೂ ಅವಳ ಜರ್ನಿ ಹೇಗಿರುತ್ತೆ ಅವಳ ಪ್ರತಿ ಸಿಚುವೇಶನ್ ಅವ್ಳನ್ನ ಹೇಗೆ ಚೇಂಜ್ ಮಾಡುತ್ತೆ ಹಾಗೂ ಅವರ ತಂದೆ ಅವ್ಳ ಜೀವನ್ದಲ್ಲಿ ಎಷ್ಟು ಇಂಪಾರ್ಟೆಂಟ್ ಪಾತ್ರವಹಿಸ್ತಾರೆ ಅವರ ಹಸ್ಬೆಂಡ್ ಅವರ ಗಂಡ ಎಂಥ ಇಂಪಾರ್ಟೆಂಟ್ ಪಾತ್ರವಹಿಸ್ತಾರೆ ಈ ಥರ ತುಂಬ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಹಾಗೂ ಅವರ ನೋವೆಲ್ಗಳಲ್ಲಿ ಬಳಸುವ ಪದಗಳು ತುಂಬ ಈಸಿ ಆಗಿರುತ್ತೆ ಬೇರೆ ಬೇರೆ ಕಾದಂಬರಿ ಥರ ಅಲ್ಲ ಒಂದು ಸ್ವಲ್ಪ ಸುಲಭವಾಗಿರುತ್ತೆ ಯಾಕೆಂದರೆ ಅದು ಅದು ಅಮೇರಿಕನ್ ಇಂಗ್ಲಿಷ್ ತುಂಬನೂ ಇಲ್ಲ ಮತ್ತು ಬ್ರಿಟೀಷರ ಇಂಗ್ಲಿಷೂ ಸಹ ತುಂಬ ಇಲ್ಲ ಅದು ಸೊ ನನಗೆ ತುಂಬ ಸುಲಭ ಅಂತ ಅನ್ನಿಸಿದ್ದು ಅವರ ಸುಲಭ ಹಾಗೂ ತುಂಬ ಕೊನೆಯ ತನಕ ಒಂದು ಸಸ್ಪೆನ್ಸ್ನ ಅವರು ಕ್ಯಾರಿ ಮಾಡ್ತಾರೆ ಮತ್ತು ಹೌದಾ ಇವರಾ ಹೀಗೆಲ್ಲ ಮಾಡಿದ್ದು ಅನ್ನೋ ರೀತಿ ಅದನ್ನ ಮಾಡ್ತಾರೆ ಹೌದು ಅದನ್ನು ಆಧರಿಸಿ ಒಂದು ಸಿನಿಮಾ ಸಹ ಬಂದಿದೆ ಅದೂ ಸಹ ಅದು ಇಪ್ಪತ್ತು ವರ್ಷ ಆಗೋಗಿದೆ ಆ ಸಿನಿಮಾ ಬಂದು ತುಂಬ ಚೆನ್ನಾಗಿ ಆ ಸಿನಿಮಾ ತೆಗೆದಿದ್ದಾರೆ ಅದು ಯೂಟ್ಯೂಬಲ್ಲೂ ಸಹ ಆ ಸಿನಿಮಾ ಇದೆ ನಾನು ಆ ಬುಕ್ ಓದಿದ ಮೇಲೆ ಆ ಸಿನಿಮಾ ನೋಡಿದೆ ಬಟ್ ಏನೆಂದರೆ ಎರಡು ಒಂದು ಬುಕ್ ಓದೋಕ್ಕೂ ಒಂದು ಸಿನಿಮಾ ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕೆಂದರೆ ಬುಕ್ ಓದಬೇಕಾದ್ರೆ ಕಲ್ಪನೆಯಲ್ಲಿರುವಂತಹ ನಟ ನಟಿಯರೇ ಬೇರೆ ಇರ್ತಾರೆ ನಾವೇ ಯಾರನ್ನೋ ಊಹಿಸಿಕೊಂಡಿರ್ತೀವಿ ಆದರೆ ಸಿನಿಮಾದಲ್ಲಿ ಆ ರೀತಿ ಇರುವಂತಹ ಅಂದರೆ ಸಿಡ್ನಿ ಶೆಲ್ಡನ್ ಅವರು ಬುಕ್ಕಲ್ಲಿ ಅಷ್ಟು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂದು ನಟಿ ಅಂದರೆ ಹೇಗಿರಬೇಕು ಒಂದು ಮನುಷ್ಯ ಅಂದರೆ ಹೇಗಿರಬೇಕು ಹೀರೋ ಅಂದರೆ ಹೇಗಿರ್ತಾರೆ ಹೀರೋಯಿನ್ ಹೇಗಿರ್ತಾರೆ ಆದರೆ ಆ ಮೂವಿ ನೋಡಿದಮೇಲೆ ಆ ಕಂಪೇರಿಷನ್ ನನಗೆ ಅಷ್ಟು ಅನ್ನಿಸಲಿಲ್ಲ ಅಂದರೆ ಮೂರಿ ಮೂವಿಲ್ಲಿರುವಂಥವರು ಅಷ್ಟು ಅದ್ಭುತವಾಗಿ ನೋವೆಲಿಗೆ ತಕ್ಕಂತೆ ಆಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸಲಿಲ್ಲ ಸೊ ನನ್ಗೇನು ಅನ್ನಿಸುತ್ತೆ ಅಂದರೆ ನೋವೆಲ್ ಅಂದರೆ ಕಾದಂಬರಿ ಓದಿದರೇನೇ ಅದು ತುಂಬ ಚೆನ್ನಾಗಿ ಮನಸಲ್ಲಿ ಕೂರುತ್ತೆ ಸಿನಿಮಾ ನೋಡೋಕ್ಕಿಂತ ಮುಂಚೆ ಅಂತ ಅನ್ನಿಸುತ್ತೆ ಥ್ಯಾಂಕ್ ಯು